ಅಲೋ ಯಾರು ಮಾತಾಡ್ತಾ ಇರೋದು ಯಾವ ಯಾವಾಗ ಹೌದಾ ಯಾವಾಗಂತ ಗೊತ್ತಾಗಿಲ್ಲವೆ ನನಗೆ ಹಾಂ ಅಪಾಯಿಂಟ್ ತಗೊಂಡಿದ್ದಿರಾ

ಹಾಂ ನಿಮ್ಮದು ನಿಮ್ಮ ಫೋನ್ ನಂಬರೆಲ್ಲ ಕೊಟ್ಟಿದ್ದೀರಾ

ಜ್ವರದ್ ಮಾತ್ರೆ ಎಷ್ಟು ತಗೊಂಡೆ ಎಷ್ಟು ಸರಿ ತಗೊಂಡಿದ್ದೀಯಾ

ಮತ್ತು ಜ್ವರ ಕಮ್ಮಿ ಆಗಿಲ್ಲವಾ ಊಟ ಏನು ತಿಂದರೆ ಹ್ಞೂ ಮೊಸ್ರನ್ನ ತಿನ್ನಬೇಕಲ್ಲ ಹೌದಾ ಮತ್ತು ಮೆಡಿಕಲಲ್ಲಿ ಒ ಆರ್ ಎಸ್ ಅಂತ ಜೂಸ್ ಬರುತ್ತೆ ಜೂಸ್ ತಗೊಂಡ್ ಕುಡೀರಿ ಮತ್ತು ಸುಸ್ತು ಗಿಸ್ತು ಅಂತ ಏನಾರ್ ಸ್ವಲ್ಪ ಅನ್ನಿಸಿದ್ರೆ ರಾಗಿ ಗಂಜಿ ಮಾಡಿ ಸ್ವಲ್ಪ ಕುಡೀರಿ ಹ್ಞೂ ಮತ್ತು ಇನ್ನೇನು ಪ್ರಾಬ್ಲಮ್ಮು ಹಾಂ ಸರಿ ಸರಿ ಮತ್ತು ಕ್ಲಿನಿಕ್ಗೆ ನಾ ನಾ ಒಂದು ಸಂಜೆ ಏಳು ಗಂಟೆಗೆ ಬಂದು ಕ್ಲಿನಿಕ್ಕಲ್ಲಿ ನೋಡಿಸ್ಕೊಂಡು ಹೋಗ್ರಿ ಮತ್ತು ನಾನು ಹೇಳ್ದಂಗೆ ಪಥ್ಯ ಇರಬೇಕು ಮಟನ್ನು ಚಿಕನ್ನೆಲ್ಲ ತಿನ್ನಬಾರ್ದು ಮೊಸರನ್ನ ತಿನ್ನಬೇಕು ನೀವು ರೆಸ್ಟ್ ತಗೊಬೇಕುರಿ ನೀವು ರೆಸ್ಟ್ ತಗೊಳಿಲ್ಲ ಅಂದರೆ ಹೇಗ್ ರಿ ಜ್ವರ ಎಲ್ಲ ಮೇಲಾಗುತ್ತೆ ರೆಸ್ಟ್ ತಗೋಬೇಕಲ್ಲ ನೀವು ಬಟ್ಟೆ ಒಗೆಯೋದು ಸಾಮಾನು ಉಜ್ಜೋದು ಎಲ್ಲ ಮಾಡಿದ್ರೆ ಜ್ವರ ಹೇಗ್ ಮೇಲಾಗುತ್ತೆ ಮೈ ಕೈ ನೋವೆಲ್ಲ ಹೇಗ್ ಮೇಲಾಗುತ್ತೆ ನೀವು ಸ್ವಲ್ಪ ನೋಡ್ಕೋಬೇಕು ನಿಮ್ಮ ನೀವು ಆರೋಗ್ಯವಾಗಿದ್ದರಲ್ಲ ನಿಮ್ಮ ಮನೆಯವ್ರೆಲ್ಲನು ಚೆನ್ನಾಗಿರೋದು ಹಾಂ ನೀವು ಮೆಡಿಸನ್ ತಿನ್ನದೆ ನಮ್ಮ ಮೇಲಾಗಿಲ್ಲ ಅಂತಂದರೆ ನೀವು ಕ್ಲೀನಾಗಿ ರೆಸ್ಟ್ ತಗೋಬೇಕಪ್ಪ ನೀವು ರೆಸ್ಟೆ ತಗೊಂದಿರ ಡಾಕ್ಟ್ರ್ ಮೇಲೆ ಹಾಕ್ಬಿಟ್ರೆ ನೀವು ಹಾಂ ಸರೆಮ್ಮ ಇನ್ನೊಂದು ಸರೆಲ್ಲ ಹಿಂಗಾಗಿಲ್ಲ ಹಂಗಾಯ್ತು ಅಂತೆಲ್ಲ ಕಾಲೆಲ್ಲ ಮಾಡಬಾರ್ದು ಡೈರೆಕ್ಟಾಗಿ ಕ್ಲಿನಿಕ್ ಬಂದು ಮಾತಾಡಬೇಕು ನೀವು ಸುಮ್ಮ ಸುಮ್ಮನೆ ಕಾಲ್ ಮಾಡ್ಬಿಟ್ಟು ನಂಗೆ ಹಂಗಾಗ್ತಾಯಿದೆ ಹಿಂಗಾಗ್ತಾಯಿದೆ ಮೇಲಾಗಿಲ್ಲ ಮೆಡಿಸನ್ ಚೆನ್ನಾಗಿಲ್ಲ ಹಂಗಲ್ಲ ಮಾತಾಡಬಾರ್ದು ಅರ್ಥ ಆಯಿತಾ ಬಂದು ಏನಿದ್ರು ಕ್ಲಿನಿಕ್ಗೆ ಬಂದು ಮಾತಾಡಬೇಕು

ಹ್ಞೂ ಸರಿ ರಿ ಇಡಿರಿ ಫೋನು